ಯಾವಾಗ ಬೇಕಿತ್ತು ಯಾವ ಯಾವಾಗ ನಾಳೆ ಬೆಳಿಗ್ಗೆಗಾ ಹಾಂ ಹಾಂ ಹಾಂ ಎಷ್ಟು ಬೇಕಿತ್ತು ಏನು ಬೇಕಿತ್ತು ಯಾವ ಯಾವ ತರಕಾರಿ ಹೇಳಿ ಹಾಂ ಹಾಂ ಹ್ಞೂ

ಹ್ಞೂ ಹ್ಞೂ ಹಾಂ ಆಯ್ತು ಎಷ್ಟು ಎಷ್ಟು ಎಷ್ಟು ಎಷ್ಟು ಕೆಜಿ ಬೇಕಿತ್ತು ಹೇಳಿ ಐದೈದು ಕೆಜಿ ಬೇಕಿತ್ತಾ ಹಾಂ ಹಾಂ ಈಗ ಆಲೂಗಡ್ಡೆ ಬಂದು ಅರವತ್ತು ರೂಪಾಯಿ ಆಗಿದೆ ಆಮೇಲೆ ಬದನೇಕಾಯಿ ಬಂದು ನಲವತ್ತು ರೂಪಾಯಿ ಆಗಿದೆ ಆಮೇಲೆ ಬೀನ್ಸ್ ಬಂದು ಎಪ್ಪತ್ತು ರೂಪಾಯಿ ಆಗಿದೆ ಈರುಳ್ಳಿ ನೂರು ರೂಪಾಯಿ ಆಗಿದೆ ಟೊಮೆಟೊ ಬಂದು ನೂರಹತ್ತು ರೂಪಾಯಿ ಆಗಿದೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ನೀವು ಹೇಳಿದ್ನೆಲ್ಲ ಬರ್ಕೊಂಡಿದಿನಿ ನಾನು ಅಲ್ಲ ನೋಡ್ತೀನಿ ನೋಡಿ ಕೊಡ್ತೀನಿ ಹಾಂ ನೀವು ಬನ್ನಿ ಎಷ್ಟೊತ್ತಿಗೆ ಬರ್ತಿ

ನಾಳೆ ಬೆಳಿಗ್ಗೆ ಅಂದರೆ ಎಷ್ಟು ಗಂಟೆಗೆ ಬರ್ತೀರಾ ಹೇಳಿ ಯಾಕೇಂದರೆ ನಾವು ಇದಕ್ಕೆ ಎ ಪಿ ಎಂ ಸಿಗೋಗಿ ತಗೊಂಡು ಬರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೇ ಹೋಗಿ ತಂದುಬಿಡ್ತೀವಿ ಹ್ಞೂ ಆಯ್ತು ಆಯ್ತು ಆಯ್ತು ಆಯ್ತು ಬನ್ನಿ ಆಂ ಹಾಂ ನೀವು ಹಾಂ ಹಾಂ ಹಾಂ ಇದು ಇದು ಅದೇ ರೇಟು ಜಾಸ್ತಿ ಎಲ್ಲದ್ರಲ್ಲೂ ಜಂಪ್ ಆಗಿದೆ ನೀವು ತುಂಬ ಕಮ್ಮಿ ಮಾಡಕ್ಕೆ ಹೋಗಬೇಡಿ ಆಂ ಹಾಂ ಇಲ್ಲ ಇರಲಿ ಇರಲಿ ಮಾಡೋಣ ಮಾಡೋಣ ಮಾಡೋಣ ಬನ್ನಿ ಬನ್ನಿ ಬನ್ನಿ ಆಂ ಆಯ್ತು